ಕ್ರೀಡೆಗಳು ಮನುಷ್ಯನಿಗೆ ಮುಖ್ಯ ಅವಶ್ಯಕವಾದಂತಹ ಅವ ಅವಶ್ಯಕವಾದದ್ದು ಅಂದರೆ ಹಿಂದಿನ ಕಾಲದಿಂದಲೂ ಸಹ ಈ ಕ್ರೀಡೆಗಳನ್ನು ಆಡಿಕೊಂಡು ಬಂದು ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಡ್ಕೊಂಡಿದ್ರು ಹಿಂದಿನ್ ಕಾಲದಲ್ಲಿ ಋಷಿಮುನಿಗಳು ಘೋರವಾದ ತಪಸ್ಸುಗಳನ್ನು ಮಾಡಕೊಂಡು ಅವರು ಈ ಯೋಗಾಸನಗಳನ್ನು ಮತ್ತು ಯೋಗಾಸನಗಳನ್ನು ಅಥ್ವ ಹಲವಾರು ಭಂಗಿಗಳಲ್ಲಿ ಮಾಡ್ಬಿಟ್ಟು ತಮ್ಮ ಸಾಧನೆಯನ್ನ ಮಾಡಿದ್ದಾರೆ ಅಂದರೆ ಆ ಋಷಿನುಗು ಮುನಿಗಳು ತಪಸ್ಸನ್ನು ಮಾಡಿದಂತಹ ಅಂದರೆ ಅವರು ಭಂಗಿಗಳಲ್ಲಿ ಕೂತು ತಪಸ್ಸನ್ನು ಮಾಡಿದಂತಹ ಭಂಗಿಗಳನ್ನ ನಾವು ಇವತ್ತು ಯೋಗಾಸನಗಳನ್ನಾಗಿ ನಾವು ಮಾಡ್ತಾ ಬರ್ತಾ ಇದಾರೆ ಅಂದರೆ ಇವತ್ತು ಉತ್ತಮ ಆರೋಗ್ಯಕ್ಕಾಗಿ ಈ ಯೋಗಾಸನಗಳನ್ನು ಬೆಳಗಿನ ಸಮಯದಲ್ಲಿ ಹಲವಾರು ಜನರು ಏನ್ಮಾಡ್ತಿದಾರೆ ಈ ಯೋಗಾಸನವನ್ನು ಈ ಯೋಗವನ್ನು ಮಾಡ್ತಿದಾರೆ ಅಂದರೆ ಶ್ರೀಯುತ ನರೇಂದ್ರ ಮೋದಿಯವರು ವಿಶ್ವ ಯೋಗ ದಿನವನ್ನಾಗಿ ಅವರು ಆಚರಣೆಯನ್ನ ಮಾಡ್ಬಿಟ್ಟು ಯೋಗದ ಬಗ್ಗೆ ಅರಿವನ್ನು ಅನೇಕ ಜನರಿಗೆ ಅರಿವನ್ನು ಮೂಡಿಸಿದ್ದಾರೆ ಅಂದರೆ ಈ ಕ್ರೀಡೆಗಳು ಮನುಷ್ಯನಿಗೆ ಅತೀ ಮುಖ್ಯವಾದಂತಹ ಒಂದು ಚಟುವಟಿಕೆ ಅಂದರೆ ಕ್ರೀಡೆಗಳನ್ನು ನಾವು ಮನರಂಜನೆಗಾಗಿ ಈ ಕ್ರೀಡೆಗಳನ್ನು ಆಟ ಆಡ್ತೀವಿ ಅಂದರೆ ಈ ಮನರಂಜನೆಗೋಸ್ಕರ ಕ್ರೀಡೆಗಳನ್ನು ಆಟ ಆಡೋದ್ರಿಂದ ಮಾಡೋದ್ರಿಂದ ಅವನ ಆರೋಗ್ಯ ಚೆನ್ನ್ನಾಗಿರತ್ತೆ ಅಂದರೆ ಈ ಕ್ರೀಡೆಗುಳು ಮಾನವನು ಅಳವಡಿಸ್ಕೊಂಡಾಗ ಅವ್ನಿಗೆ ಏನಾಗುತ್ತೆ ಉನ್ನತ ಮಟ್ಟದಲ್ಲಿ ಅವನು ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿದರೆ ಸಮಾಜ ಅವನನ್ನ ಒಂದು ಗೌರವಿತವಾಗಿ ಒಂದು ಪದವಿ ರೂಪದಲ್ಲಿ ಅವನನ್ನು ನೋಡುತ್ತೆ ಅಂದರೆ ಕ್ರೀಡೆಗಳು ಮನುಷ್ಯನಿಗೆ ಅತೀ ಅವಶ್ಯಕವಾದಂಥ ಅಂದ್ರೆ ಕ್ರೀಡೆಗಳಿಂದ ಮನುಷ್ಯನ ಆರೋಗ್ಯ ಚೆನ್ನಾಗಿರತ್ತೆ ಅಂದರೆ ಯಾವುದೇ ಕ್ರೀಡೆಗಳನ್ನು ಮಾಡೋದ್ರಿಂದ ಇವತ್ತು ಪ್ರತಿ ದಿನ ಎದ್ಬುಟ್ಟು ಈ ಜನರು ಏನ್ಮಾಡ್ತಾ ಇದಾರೆ ವಾಕನ್ನು ಮಾಡ್ತಾರೆ ಯೋಗಗಳನ್ನು ಮಾಡ್ತಾರೆ ಹಲವಾರು ದೈಹಿಕ ಚಟುವಟಿಕೆಗಳನ್ನು ಮಾಡ್ತಾರೆ ಈ ದೈಹಿಕ ಚಟುವಟಿಕೆಗಳನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರತ್ತೆ ಅಂದರೆ ದೇಹದ ಅಂಗಾಂಗಗಳಿಗೆ ಮತ್ತು ನರಗಳು ನರಗಳಿಗೆ ಮತ್ತು ಅಂಗಾಂಗಗಳಿಗೆ ಕೀಲು ಸಂದುಗಳಿಗೆ ಒಂದು ಉತ್ತಮವಾದಂತಹ ಆರೋಗ್ಯಕರ ಚಟುವಟಿಕೆಗಳು ಕ್ರೀಡೆಗಳಾಗಿವೆ ಅಂದರೆ ಈ ಕ್ರೀಡೆಗಳನ್ನು ನಾವು ಮಾಡೋದ್ರಿಂದ ಅನೇಕ ಬಹುಮಾನಗಳನ್ನೇ ಆಗಿರ್ಬೌದು ಕ್ರೀಡೆಗಳಿಂದ ಅನೇಕ ನಮ್ಮ ದೈಹಿಕ ಚ ದೈಹಿಕ ಬೆಳವಣಿಗೆ ಆಗುತ್ತೆ ಅಂದರೆ ಕ್ರೀಡೆಗಳು ಇವು ಉದಾಹರ್ಣೆ ನಾವು ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರವನ್ನು ಮಾಡಿದಾಗ ನಮ್ಮ ಬೆಳಗಿನ ಸಮಯದಲ್ಲಿ ನಮಗೆ ಬೇಕಾದಂಥ ಡಿ ವಿಟಮಿನ್ ಸಿಗುತ್ತೆ ಡಿ ವಿತಮ್ ವಿಟಮಿನ್ ಸಿಗೋದ್ರಿಂದ ನಮ್ಮ ಚರ್ಮ ಅಂದವಾಗಿರೋದಿಕ್ಕೆ ಇದು ಸಹಕಾರಿಯಾಗಿ ಇರುತ್ತೆ ಅಂದರೆ ನಮ್ಮ ಈ ಬೆಳಗಿನ ಸಮಯದಲ್ಲಿ ನಾವು ಈ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ನಮ್ಮ ದೇಹದ ಅಂಗಾಂಗಗಳಿಗೆ ಮತ್ತು ನರಸ್ನಾಯುಗಳಿಗೆ ಈ ಉತ್ತಮವಾದಂತಹ ಬೆಳವಣಿಗೆಗೆ ಈ ಸೂರ್ಯ ನಮಸ್ಕಾರ ಸಹಾಯವನ್ನು ಮಾಡುತ್ತೆ ಅಂದರೆ ನರಸ್ನಾಯುಗಳ ಸಮ್ಯೋಚನೆ ಆಗುತ್ತೆ ಅಂದರೆ

ಏನು ರೋಗಗಳಿದೆ ಆ ರೋಗಗಳಿಂದ ಮುಕ್ತವಾಗೋದಿಕ್ಕೆ ಈ ಯೋಗಾಸನಗಳು ಮತ್ತು ದೈಹಿಕ ಚಟುವಟಿಕೆಗಳನ್ನು ಮಾಡೋದ್ರಿಂದ ಕ್ರೀಡೆಗಳನ್ನು ನಾವು ಮಾಡೋದ್ರಿಂದ ನಮ್ಮ ದೇಹದ ಬೆಳವಣಿಗೆ ಮತ್ತು ಆರೋಗ್ಯಕರಬರವಾದಂತಹ ಬೆಳವಣಿಗೆ ನಮ್ಮಲ್ಲಿ ನ ಆಗುತ್ತೆ ಅಂದರೆ ಈ ಕ್ರೀಡೆಗಳನ್ನು ನಾವು ಮನರಂಜನೆಗೋಸ್ಕರನೂ ಆಡ್ತೀವಿ ಅಂದರೆ ಬಿಡುವಿನ ಸಮಯದಲ್ಲಿ ನಾವು ಕ್ರೀಡೆಗಳನ್ನು ಆಡೋದ್ರಿಂದ ನಮ್ಮ ಬೇರೆ ಅಹಿತಕರ ಚಟುವಟಿಕೆಗಳನ್ನು ಮಾಡೋ ಮಾಡೋದಕ್ಕೆ ಸಾಧ್ಯವಾಗೂದಿಲ್ಲ ಆದ್ರಿಂದ ಉತ್ತಮ ಬೆಳವಣೆಗಳನ್ನು ಮಾಡ್ಕೊಳೋದಕ್ಕೆ ಸಹಾಯ ಆಗುತ್ತೆ ಅಂದರೆ ಈ ದೈಹಿಕ ಚಟುವಟಿಕೆಗಳನ್ನು ಕ್ರೀಡೆಗಳನ್ನು ನಾವು ಮಾಡೋದರಿಂದ ನಮ್ಮ ಮನೋಲ್ಲಾಸ ಹೆಚ್ಚಾಗುತ್ತೆ ಮತ್ತು ಈ ರೋಗಗಳಿಂದ ಮುಕ್ತವಾಗೋದಕ್ಕೂ ಸಹ ಸಹಾಯವಾಗುತ್ತೆ ಅಂದರೆ ಪತಂಜಲಿ ಮಹರ್ಷಿಯವರು ಏನು ಮಾಡಿದ್ರು ಯೋಗ ಶಿಕ್ಷಣವನ್ನು ಮಾಡ್ಬಿಟ್ಟು ಏನು ಮಾಡಿದಾರೆ ಈ ದೈಹಿಕ ಚಟುವಟಿಕೆಗಳನ್ನು ಮಾಡೋದ್ರಿಂದ ಮಾನವನ ಆರೋಗ್ಯ ಮತ್ತು ಅವನ ದೈಹಿಕವಾದಂಥ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಬೌದ್ದಿಕ ಬೆಳವಣಿಗೆ ಸಾಮಾಜಿಕ ಬೆಳವಣಿಗೆ ಈ ಎಲ್ಲ ಗುಣಗಳು ಈ ಚಿ ಕ್ರೀಡೆಗಳಿಂದ ಆಗುತ್ತೆ ಕ್ರೀಡೆಗಳು ಕ್ರೀಡೆಗಳಿಲ್ಲದೆ ಇದ್ರೆ ಕಿ ಕೀಟತಿಂದ ಹಣ್ಣಿನಂತೆ ಅಂತ ಹೇಗೆ ಹೇಳ್ತೀವೋ ಹಾಗೆ ಈ ಕ್ರೀಡೆಗಳು ಮಾನವನಿಗೆ ಅತಿ ಮುಖ್ಯವಾದಂತಹ ಚಟುವಟಿಕೆ ಕ್ರೀಡೆಗಳಾಗಿವೆ ಅಂದರೆ ಈ ಕ್ರೀಡೆಗಳನ್ನು ನಾವು ಹೆಚ್ಚಾಗಿ ನಾವು ಬಳಸಿಕೊಳ್ಳೋದ್ರಿಂದ ಕ್ರೀಡೆಗಳಿಂದ ನಮ್ಮ ದೈಹಿಕ ಬೆಳವಣಿಗೆ ಹೆಚ್ಚಾಗುತ್ತೆ ಅಂದರೆ ಆ ಕ್ರೀಡೆಗಳು ಉತ್ತಮ ಆರೋಗ್ಯಕರವಾದಂಥ ಆರೋಗ್ಯಕರವಾಗಿರೋದಕ್ಕೆ ಈ ಕ್ರೀಡೆಗಳು ಸಹಾಯಕರ ಸಹಾಯಕಾರಿ ಆಗಿವೆ ಅಂದರೆ ಅಂದರೆ ಈ ಕ್ರೀಡೆಗಳನ್ನು ಅಥ್ವ ಯೋಗಾಸನಗಳನ್ನು ಹಲವಾರು ಭಂಗಿಗಳನ್ನ ಮಾಡೋದ್ರಿಂದ ನಮ್ಮ ಸಹನ ಶಕ್ತಿ ಹೆಚ್ಚಾಗುತ್ತೆ ಅಂದರೆ ತಾಳ್ಮೆ ಗುಣಗಳು ನಮ್ಮಲ್ಲಿ ಬೆಳಿತವೆ ಅಂದರೆ ದೈಹಿಕ ಚಟುವಟಿಕೆಗಳನ್ನು ಮಾಡೋದ್ರಿಂದ ನಮ್ಮ ರಕ್ತದೊತ್ತಡ ಇರ್ಬೋದು ಅನೇಕ ಕಾಯಿಲೆಗಳಿರ್ಬೌದು ನಮ್ಮ ನಮ್ಮಿಂದ ದೂರಾಗೋದಕ್ಕೆ ಸಹಾಯ ಆಗುತ್ತೆ ಕ್ರೀಡೆಗಳು ಮಾನವನಿಗೆ ಅತೀ ಮುಖ್ಯ ಅಂದರೆ ಕ್ರೀಡೆಗಳನ್ನು ನಾವು ಆಡೋದ್ರಿಂದ ಕ್ರೀಡೆಗಳನ್ನು ನಾವು ಕ್ರೀಡೆಗಳನ್ನು ನಾವು ಕಲಿಯೋದ್ರಿಂದ ಅವನ ದೈಹಿಕವಾದಂಥ ಬೆಳವಣಿಗೆ ಬೌದ್ದಿಕ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಎಲ್ಲ ಬೆಳವಣಿಗೆಗಳು ನಾವು ನವ ಅವನಲ್ಲಿ ರೂಢಿಯಾಗುತ್ತೆ ಅಂದರೆ ಕ್ರೀಡೆಗುಳು ಕ್ರೀಡೆಗಳು ಮಾನವನಿಗೆ ಅತೀ ಮು ಅತೀ ಮುಖ್ಯವಾದಂತಹವುಗಳಾಗಿವೆ ಅಂದರೆ ಕ್ರೀಡೆಗಳಿಂದ ಅವನ ನಾವು ಉದಾಹರ್ಣೆ ಹೇಳ್ಬೌದು ಸಚಿನ್ ತೆಂಡುಲ್ಕರ್ ಇವತ್ತು ನಾವು ಅವನ್ನ ಕ್ರಿಕೇಟಿನಲ್ಲಿ ದೇವರು ಅಂತ ಕರಿತೀವಿ ಅಂದರೆ ಅವರು ಕ್ರಿಕೇ ಕ್ರಿಕೇಟಿನಲ್ಲಿ ವಿಶ್ವದಲ್ಲಿಯೇ ಸಾಧನೆಯನ್ನ ಮಾಡಿದಾರೆ ಅಂತಹ ಸಾಧನೆಯನ್ನ ಮಾಡಿ ಆರ್ಥಿಕವಾಗಿಯೂ ಮತ್ತು ಸಮಾಜದಲ್ಲಿ ಅವನ ಗೌರವವು ಸಹ ಹೆಚ್ಚಾಗುತ್ತೆ ಈ ಇದು ಇದು ಯಾವುದ್ರಿಂದ ಸಿಗತ್ತಪ್ಪ ಅಂದರೆ ಕ್ರೀಡೆಗಳಿಂದ ಮಾತ್ರ ಅವನು ಕ್ರೀಡೆಗಳಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡಿದಾಗ ಆ ದೇಶದಲ್ಲೇ ಇರ್ಬೌದು ವಿಶ್ವದಾದ್ಯಂತಲೇ ಇರ್ಬೌದು ನಾವು ಗುರುತಿಸ್ಕೊಳೋದಿಕ್ಕೆ ಕ್ರೀಡೆ ಸಹಾಯಾಗುತ್ತೆ ಅಂದರೆ ಕ್ರೀಡೆಗಳಿಂದ ನಾವು ಅನೇಕ ಪದವು ಪದವಿಗಳನ್ನು ಸಹ ಬಳಿಬೌದು ಪಡಿಬೌದು ಅಂದರೆ ಕ್ರೀಡೆಗಳು ಹೆಚ್ಚು ಮುಖ್ಯವಾದಂಥವು ಅಂದರೆ ಯಾವುದೇ ಒಂದು ಇರ್ಬೌದು ಇಂದಿನ ಕಾಲದಲ್ಲಿ ಚಿನ್ನಿದಾಂಡು ಲಗೋರಿ ಅಂತಂಥ ಸಣ್ಣ ಸಣ್ಣ ಗೋಲಿ ಆಟ ಬುಗುರಿ ಇಂಥ ಚಟುವಟಿಕೆಗಳನ್ನು ನಾವು ಆಡ್ತಾಯಿದ್ವಿ ಅಂದರೆ ಇವತ್ತಿನ ಕಾಲದಲ್ಲಿ ಅವೆಲ್ಲ ಹಳ್ಳಿಯ ಆಟಗಳಲ್ಲೇನಾಗಿ ನಶಿಸಿ ಹೋಗ್ಬುಟ್ಟು ಈಗಿನ ಮಕ್ಕಳು ಏನು ಮಾಡ್ತಾಯಿದರೆ ಕ್ರಿಕೆಟು ಬ್ಯಾಟು ಹಾಕಿ ಫುಟ್ಬಾಲ್ ಇಂತಹ ಆಟಗಳನ್ನು ಹಳ್ಳಿ ಪ್ರದೇಶಗಳಲ್ಲಿ ಹಾಗೆ ಆಡ್ತಾಯಿದಾರೆ ಅಂದರೆ ಹೆಚ್ಚಿನ ಆಟಗಳನ್ನು ನಮ್ಮ ಈ ಆಟಗಳನ್ನು ಇಂದಿನ ಕಾಲದ ಆಟಗಳನ್ ನಾವು ಆಡಿದಂಥ ಆಟಗಳೇ ಬೇರೆ ಇಂದಿನ ಮಕ್ಕಳು ಆಡುವಂತಹ ಕ್ರೀಡೆಗಳೇ ಬೇರೆ ಅಂದರೆ ಈಗ ನಾವು ಚಿಣ್ಣಿದಾಂಡು ಆಡ್ತಾಯಿದೀವಿ ಅಂದರೆ ಅದು ಹೇಗೆ ಆಡ್ತಾ ಇದ್ರಿ ಅಂತ ಇತ್ತೀ ಇವತ್ತು ಈಗಿನ ಮಕ್ಕಳು ಏನ್ಮಾಡ್ತಾರೆ ನಮಗೆ ಪ್ರಶ್ನೆ ಮಾಡ್ತಾರೆ ಲಗೋರಿ ಅಂದರೇನು ಅಂಥ ಆಟಗಳನ್ನ ಇವತ್ತಿನ ಮಕ್ಕಳು ಆಟಾಡೋದಕ್ಕೆ ಇಷ್ಟಪಡೋಲ್ಲ ಯಾಕಪ್ಪ ಅಂದರೆ ಇವತ್ತಿನ ಬೆಳವಣಿಗೆ ಹಾಗಿದೆ ಅಂದರೆ ಈ ಪರಿಸರ ಏನಾಗಿದೆ ಬದಲಾವಣೆಯನ್ನು ಹೊಂದ್ತಾಯಿದೆ ಅಂದರೆ ನಾವು ಹೇಗೆ ನಾವು ಹೇಗೆ ಬದಲಾವಣೆಯಾಗಿವೋ ಹಾಗೇ ಇವತ್ತಿನ ಮಕ್ಕಳು ಸಹ ಹೆಚ್ಚಿನ ಆ ರೀತಿಯಲ್ಲಿ ಅವು ಬೆಳವಣಿಗೆಯನ್ನು ಹೊಂದಿದಾರೆ ಅಂದರೆ ಈ ಕ್ರೀಡೆಗಳನ್ನು ನಾವು ಹೆಚ್ಚು ಅಭ್ಯಾಸವನ್ನ ಮಾಡೋದ್ರಿಂದ ನಮಗೆ ರೋಗಗಳು ನಮ್ಮ ಜೀವನದಲ್ಲಿ ಬರೋದಿಲ್ಲ ಅಂದರೆ ಆರೋಗ್ಯಕರವಾದ ಜೀವನವನ್ನು ನಡ್ಸೋದಕ್ಕೆ ಈ ಈ ಕ್ರೀಡೆಗಳು ಅತಿ ಅತೀ ಮುಚ್ ಅತೀ ಮುಖ್ಯವಾದಂಥವು ಕ್ರೀಡೆಗಳಿಂದ ನಮ್ಮ ದೇಹದ ಬೆಳವಣಿಗೆ ಬೌದ್ದಿಕ ಬೆಳವಣಿಗೆ ಸಾಮಾಜಿಕ ಬೆಳವಣಿಗೆ ಎಲ್ಲ ಬೆಳವಣಿಗೆಗಳು ಕ್ರೀಡೆಯಿಂದ ನಮಗೆ ದೊರೆಯುತೆ ಅಂದರೆ ಎಲ್ಲೇ ಹೋದ್ರುನು ಸಹ ನಾವು ಕ್ರೀಡೆಯಲ್ಲಿ ಹೆಚ್ಚಿನ ಪಾಂಡಿತ್ಯವನ್ನ ಪಡೆದಾಗ ನಮ್ಮನ್ನು ಗುರ್ತಿಸ್ತಾರೆ ಅಂದರೆ ಇಂಥ ಸಾಧನೆಯನ್ನ ಮಾಡಿದಾರೆ ಅಂದರೆ ಉದಾಹರ್ಣೆ ನಾವು ಹೇಳ್ಬೌದು ಕ್ರೀಡೆಯಲ್ಲಿ ಯಾರು ಹೆಚ್ಚು ಸಾಧನೆಯನ್ ಮಾಡಿದಂತಹ ನಮ್ಮ ದೇಶದಲ್ಲಿ ಇದಾರೆ ಅಂತಹ ವ್ಯಕ್ತಿಗಳನ್ನು ಗುರ್ತಿಸೋದಕ್ಕೆ ಕ್ರೀಡೆಗಳು ಸಹಾಯವಾಗುತ್ತದೆ ಅಂದರೆ ಆ ಕ್ರೀಡೆಯಲ್ಲಿ ಹೆಚ್ಚಿನ ಪಾಂಡಿತ್ಯವನ್ನು ಪಡೆದಾಗ ಆಮ್ ಅದರಲ್ಲಿ ಅವರನ್ನು ಗುರುತಿಸ್ಕೊಳ್ಳೋದಿಕ್ಕೆ ಈ ಕ್ರೀಡೆಗಳು ಸಹಕಾರಿ ಆಗುತ್ತೆ ಅಂದರೆ ಮಕ್ಕಳಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಹಳ್ಳಿಯ ಪ್ರದೇಶದ ಆಟಗಳಿರ್ಬೌದು ಪಟ್ಟಣದ ಪ್ರದೇಶದ ಆಟಗಳಿರ್ಬೌದು ಯಾವುದೇ ಇರಲಿ ಕ್ರೀಡೆಗಳಲ್ಲಿ ಅವು ಭಾಗವಿಸುವಂತೆ ನಾವು ನೋಡಿಕೊಳೋದಿಕ್ಕೆ ಕ್ರೀಡೆಗಳು ಸಹಾಯ ಆಗುತ್ತೆ ಅಂದರೆ ಕ್ರೀಡೆಗಳಿಂದ ನಾವು ನಮ್ಮ ಮಾನಸಿಕ ಶಕ್ತಿ ಆಮೇಲೆ ಬೌದ್ದಿಕ ಶಕ್ತಿ ಮತ್ತು ಸಾಮಾಜಿಕ ಶಕ್ತಿ ಎಲ್ಲವುಗಳನ್ನು ರೂಢಿಸ್ಕೊಳ್ಳೋದಕ್ಕೆ ಕ್ರೀಡೆಗಳು ಸಹಾಯ ಆಗುತ್ತೆ ಕ್ರೀಡೆಗಳಿಂದ ನಾವು ರೋಗ ಮುಕ್ತವಾಗಿ ಇರೋದಕ್ಕೆ ಸಹಾಯ ಆಗ್ತವೆ ಹೇಗಪ್ಪ ಅಂದರೆ ನಾವು ಧ್ಯಾನ ಮಾಡೋದಿರ್ಬೌದು ಪದ್ಮಾಸನ ಇರ್ಬೌದು ಆಮೇಲೆ ವಜ್ರ ಬದ್ದ ಪದ್ಮಾಸನ ಇರ್ಬೌದು ಸರ್ವಾಂಗಾಸನ ಇರ್ಬೌದು ಈ ಎಲ್ಲ ಆಸನಗಳನ್ನು ನಾವು ಮಾಡೋದ್ರಿಂದ ಅವುನ್ನ ನೆಮ್ಮದಿ ನಾವು ನೆಮ್ಮದಿಯಾಗಿರೋದಕ್ಕೆ ಸಹಾಯ ಆಗುತ್ತೆ ಮತ್ತು ರೋಗದಿಂದ ಮುಕ್ತವಾಗೋದಕ್ಕೆ ನಾವು ದೈಹಿಕ ಚಟುವಟಿಕೆಗಳನ್ನು ಅಥವ ಕ್ರೀಡೆಗಳನ್ನು ಮಾಡೋದ್ರಿಂದ ಅವುನ್ನ ಹೆಚ್ಚು ಅಭಿವೃದ್ದಿಯನ್ನ ಹೊಂದೋದಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಕ್ರೀಡೆಗಳು ಅತೀ ಮುಖ್ಯವಾದಂಥವು ಅಂದರೆ ಕ್ರೀಡೆಗಳಿಂದ ನಾವು ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಳೋದಕ್ಕೆ ನಮ್ಮ ದೈಹಿಕ ಬೆಳವಣಿಗೆಗಳನ್ನು ಹೊಂದುವುದಕ್ಕೆ ಈ ಕ್ರೀಡೆ ಸಹಾಯ ಆಗುತ್ತೆ ಅಂತೇಳಿಬಿಟ್ಟು ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ